ಪ್ರವಾಸ ಅಂದರೆ ನನಗೆ ತುಂಬಾ ಇಷ್ಟ ಪ್ರವಾಸಗೆ ಹೋಗಬೇಕು ಅಂತಂದರೆ ತುಂಬಾ ಇಷ್ಟ ಆಗತ್ತೆ ನನಗೆ ಪ್ರವಾಸ ಹೋಗಬೇಕು ಅಂತಂದರೆ ಫ್ಯಾಮ್ಲಿ ಜೊತೆ ಹೋಗಬೇಕು ಅನ್ನೋದು ತುಂಬ ಇಷ್ಟ ಯಾವ ಪ್ರವಾಸದಲ್ಲಿ ನನಗೆ ಎಲ್ಲಿಗ್ ಹೋಗಬೇಕು ಅಂತ ಇಷ್ಟಪಡ್ತೀನಿ ಅಂತಂದರೆ ತಿರುಪತಿಗೆ ಹೋಗೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಯಾಕಂತಂದರೆ ಅಲ್ಲಿ ನಮ್ಮ ಮನೆಯ ದೇವ್ರಿದ್ದಾರೆ ಅದಕ್ಕೆ ಆ ವೆಂಟ್ರೊಣ ಸ್ವಾಮಿ ದರ್ಶನವನ್ನ ಮಾಡೋದ್ರಿಂದ ತುಂಬ ಒಳ್ಳೇದಾಗತ್ತೆ ಅನ್ನೋ ಗುರಿನ ಇಟ್ಕೊಂಡು ನಾನು ಫ್ಯಾಮ್ಲಿ ಜೊತೆ ತಿರುಪತಿಗೆ ಹೋಗೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಅಲ್ಲಿ ಹೋದರೆ ಒಳ್ಳೆ ದೇವರ ದರ್ಶನ ಆಗತ್ತೆ ಒಳ್ಳೆ ಪ್ರಸಾದ ಸಿಗತ್ತೆ ಅದೊಂದು ಹೋಗೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಇನ್ನೊಂದು ಪ್ರವಾಸ ಅಂತಂದರೆ ನಾನು ಜಾಸ್ತಿ ಬೀಚ್ಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಬೀಚ ಬೀಚ್ ಹತ್ರ ಹೋಗಿದ್ದೀವಿ ಅಂತಂದರೆ ತುಂಬ ಜಾಲಿಯಾಗಿ ತುಂಬ ಹೆಂಜಾಯ್ ಮಾಡ್ಬೋದು ಅನ್ನೋದು ನನಗೆ ತುಂಬ ಇಷ್ಟ ಆಗತ್ತೆ ಈ ಗೋವಾ ಅನ್ನೋ ಪ್ಲೇಸ್ಗೆ ನಾನು ತುಂಬ ಎರಡು ಸಲ ಹೋಗಿ ಬಂದಿದ್ದೀನಿ ಪ್ರವಾಸಕ್ಕೆ ಆ ಪ್ಲೇಸ್ ಅಂದರೆ ತುಂಬಾ ಇಷ್ಟ ಮತ್ತು ಮಂಗ್ಳೂರು ಕಡೆ ನನಗೆ ತುಂಬ ಇಷ್ಟ ಪ್ರವಾಸಕ್ಕೆ ಹೋಗ್ಬೇಕು ಅಂತಂದರೆ ಬೀಚಸ್ ಕಡೆ ಯಾಕಂತಂದರೆ ಅಲ್ಲಿ ಫಿಶ್ಶು ಅತಿ ಹೆಚ್ಚಾಗಿ ಸಿಗತ್ತೆ ಹಾಗೆ ಫಿಶ್ಶನ್ನೂ ನಾನು ತುಂಬಾ ಇಷ್ಟಪಡ್ತೀನಿ ಪ್ರವಾಸ ಜಾಗದಲ್ಲಿ ಈ ಬೀಚಸ್ ಹೋಗೋದ್ರಿಂದ ತುಂಬ ಅಲ್ಲಿ ಹೆಂಜಾಯ್ಮೆಂಟ್ ಸಿಗತ್ತೆ ಮತ್ತು ಔಟ್ ಆಫ್ ಕಡೆಯಿಂದಾನೂ ಬಂದಿರ್ತಾರೆ ತುಂಬ ಹೆಂಜಾಯ್ ಮಾಡ್ಬೌದು ಅನ್ನೋದು ಪ್ರವಾಸದಲ್ಲಿ ನಾನು ತುಂಬಾ ಇಷ್ಟಪಡ್ತೀನಿ ಇನ್ನೊಂದು ಏನಂತಂದರೆ ಪ್ರವಾಸ ಅಂತಂದರೆ ಬೇರೆ ಕಡೆ ಅದು ಬಿಟ್ಟುಬಿಟ್ಟು ಹೊಗೆನಕಲ್ ಪಾಲ್ಸ್ಗೂ ನಾನು ಹೋಗಿದ್ದೆ ಆ ಪ್ಲೆಸೂ ನನಗೆ ತುಂಬಾ ಇಷ್ಟ ಆ ಹೊಗೆನಕಲ್ ಪಾಲ್ಸಲ್ಲಿ ಮೀನು ಅಂತಂದರೆ ಅಲ್ಲಿ ತುಂಬ ಚೆನ್ನಾಗಿ ಆ ನೀರು ನಾವೆಲ್ಲಿ ಎಂಜಾಯ್ ಮಾಡ್ತೀರ್ತಿವೋ ಅಲ್ಲೇ ಪಕ್ಕದಲ್ಲೇ ಇಟ್ಟಿರ್ತಾರೆ ಫಿಶ್ಶನ್ನ ಅಲ್ಲೂ ಸಹ ನಾವು ಫಿಶು ತಗೊಳ್ಳೋದು ತಿನ್ನೋದು ಮತ್ತು ಅಲ್ಲೇ ಎಂಜಾಯ್ ಮಾಡೋದು ನೀರಲ್ಲಿ ಆ ಪ್ಲೇಸು ಕೂಡ ನನಗೆ ಹೊಗೆನಕಲ್ ಪಾಲ್ಸು ತುಂಬ ತುಂಬಾ ಇಷ್ಟ ಆಯಿತು ಅಲ್ಲೂ ಸಹ ನಾನು ಹೋಗ್ ಬಂದೆ ಮತ್ತು ಇನ್ನೊಂದು ಪ್ರವಾಸ ಮಾಡಬೇಕು ಅಂತಂದರೆ ಮೈಸೂರಿಗೂ ಹೋಗೋಕ್ಕೆ ಇಷ್ಟಪಡ್ತೀನಿ ನಾನು ಮೈಸೂರು ಯಾಕಂತಂದರೆ ಚಾಮುಂಡಿ ದೇವಸ್ಥಾನ ಇದೆ ಅಲ್ಲಿ ಚಾಮುಂಡಿ ಬೆಟ್ಟ ಇರೋದ್ರಿಂದ ಅಲ್ಲೂ ಸಹ ನಾನು ಟೆಂಪಲ್ಗೆ ಹೋಗಿ ಬರಬೇಕು ಅಂತ ತುಂಬಾ ಇಷ್ಟಪಡ್ತೀನಿ ಯಾಕಂತಂದ್ರೆ ಅಲ್ಲಿ ಚಾಮುಂಡಿ ದೇವರ್ದು ಆ ತಾಯಿಯದು ದರ್ಶನ ಆಗತ್ತೆ ಅಂತ ಹೇಳಿಬಿಟ್ಟು ಅದು ಬಿಟ್ಟುಬಿಟ್ಟು ಮತ್ತೆ ಅಲ್ಲಿ ಇನ್ನೊಂದು ಪ್ಲೇಸ್ ಅಂತಂದರೆ ಅರ್ಮನೆ ಇದೆ ಮೈಸೂರ್ದು ಆ ಅರ್ಮನೆ ಕೂಡ ಸಹ ನಾನು ನೋಡೋಕ್ಕೆ ತುಂಬ ಇಷ್ಟ ಆಗತ್ತೆ ನನಗೆ ಜಾಸ್ತಿ ಪ್ರವಾಸ ಮಾಡ್ಬೇಕು ಅಂತಂದರೆ ಮೈಸೂರು ಕಡೆನೇ ನಾನು ಹೋಗ್ತಿರ್ತೀನಿ ಬರ್ತಿರ್ತೀನಿ ಅಲ್ಲೂ ಸಹ ನಾವು ಅರಮನೆ ಎಲ್ಲ ನೋಡ್ಬೋದು ಬರ್ಬೋದು ಅಂತ ಹೇಳಿಬಿಟ್ಟು ಅದೂ ಸಹ ನನಗೆ ತುಂಬಾ ಇಷ್ಟ ಆಗತ್ತೆ ಒಟ್ನಲ್ಲಿ ಹೇಳಬೇಕು ಅಂತಂದರೆ ಪ್ರವಾಸ ಅಂತಂದರೆ ಔಟ್ ಆಫ್ ಹೋಗೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಆ ಅಲ್ಲಿ ಪ್ಲೇಸಸ್ಗಳಿಗೆ ನಾನು ತುಂಬ ಪ್ರಿಪರೆನ್ಸ್ ಕೊಡ್ತೀನಿ ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗಳಿದೆ ಅದೆಲ್ಲ ನೋಡಬೇಕು ಬರಬೇಕು ಅನ್ನೋದು ತುಂಬ ಆಸೆ ಆಗಿರತ್ತೆ ಹಾಗಾಗಿ ಜಾಸ್ತಿ ಅಂತಂದರೆ ನಾನು ಟೆಂಪಲ್ಗಳಿಗೆ ಮತ್ತು ಬೀಚಸ್ಗೆ ಆ ಕಡೆ ನಾನು ಇರೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಒಳ್ಳೆಯ ವಾತಾವರಣ ಇರತ್ತೆ ಮೈಂಡು ಫ್ರೆಶ್ ಆಗತ್ತೆ ಪ್ರವಾಸಕ್ಕೆ ಹೋದ್ರೆ ಆ ಒಳ್ಳೆ ಬೇರೆ ಬೇರೆ ಪ್ಲೇಸ್ಮೆಂಟ್ಸ್ ಎಲ್ಲ ನೋಡ್ಬೋದು ಟೂರಿಸ್ ಪ್ಲೇಸುಗಳ್ನೂ ನಾನು ನೋಡ್ಬೋದು ಅಂತ ತುಂಬ ಆಸೆ ಪ್ರವಾಸ ಮಾಡೋದಕ್ಕೆ ಹಾಗಾಗಿ ಎಲ್ಲ ಕಡೆ ನಾನು ಹೋಗಿಬಿಟ್ಟು ಪ್ರವಾಸ ಮಾಡಿಕೊಂಡು ಪ್ರವಾಸ ಹೋಗೋದಕ್ಕೆ ತುಂಬಾ ನನಗೆ ಇಷ್ಟಪಡ್ತೀನಿ ನನಗೆ ಪ್ರವಾಸ ಮಾಡಿಲ್ಲ ಅಂದರೆ ತುಂಬಾ ಬೋರ್ ಅನಿಸ್ತಿರತ್ತೆ ಅಟ್ ಲೀಶ್ಟ್ ಒಂದು ತ್ರೀ ಮಂಥ್ಸಿಗೆ ಫೋರ್ ಮಂಥ್ಸ್ಗಾದ್ರೂ ಸಹ ನಾನು ಎಲ್ಲಾದ್ರೂ ಪ್ರವಾಸ ಟೂರಿಸ್ ಅಂತ ಹೋಗಬೇಕು ಬರಬೇಕು ಅನ್ನೋದು ನನಗೆ ತುಂಬಾ ಆಸಕ್ತಿ ಆಗತ್ತೆ